ಹಲೋ ಸ್ಥಳೀಯ ಕ್ಯಾಬ್ ಸಂಸ್ಥೆನ ಸರ್ ಸರ್ ನಾನು ಒಂದು ಬುಕ್ ಕ್ಯಾಬ್ ಕ್ಯಾಬ್ ಬುಕ್ ಮಾಡಿದ್ದೆ ಇಲ್ಲಿವರೆಗೂ ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂದ ಡ್ರೈವರು ಇನ್ನೂ ಬಂದೇ ಇಲ್ಲ ಸರ್ ಸುಮಾರು ಹತ್ತು ನಿಮಿಷದಿಂದ ವೇಟ್ ಮಾಡ್ತಾ ಇದ್ದೀನಿ ಸರ್ ಕಾಲ್ ಮಾಡಿದರೆ ಇನ್ನು ಹತ್ತು ನಿಮಿಷ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಏನು ಮಾಡಬೇಕು ಸರ್ ಪೀಟರ್ ಅಂತ ಸರ್ ಹಾಂ ಸರ್ ಹುಡುಗನ ಹೆಸರು ಡ್ರೈವರ್ ಹೆಸರು ಪೀಟರ್ ಕ್ಯಾಬ್ ನಂಬರ್ ಸರ್ ಕೆ ಎ ಥರ್ಟಿ ಯೈಟ್ ಫೈವ್ ಟೂ ಫೈವ್ ಟೂ ಕೆ ಎ ಥರ್ಟಿ ಯೈಟ್ ಫೈವ್ ಟೂ ಫೈವ್ ಟೂ ಹಾಂ ಸರ್ ಇನ್ನು ಬಂದಿಲ್ಲ ಸರ್ ಯಾವಾಗ ಬರ್ತಾನೋ ಏನೋ ಸರ್ ಕಾಯ್ಲತ್ತೀನ್ರೀ ಎಷ್ಟು ಹೊತ್ತಾಯಿತು ಹತ್ತು ನಿಮಿಷ ಹತ್ತು ನಿಮಿಷ ಅನ್ಲತನ ಇಲ್ಲ ಸರ್ ನಮಗೆ ಬೇಡ ನಾನು ಬೇರೆ ಕ್ಯಾಬ್ ಆಗಲಿ ಆಟೋ ಆಗಲಿ ತಗೊಂಡು ಹೋಗ್ತೀನಿ ನನಗೆ ಕ್ಯಾಬ್ ಕ್ಯಾನ್ಸಲ್ ಮಾಡಬೇಕು ಅಂತ ಇದೆ ಸರ್ ನನಗೆ ಅರ್ಜೆಂಟ್ ಹೋಗೋದದರಿ ಹೌದು ಸರ್ ಅರ್ಜೆಂಟಾಗಿ ಒಂದುವರೆ ಗಂಟೆಗೆ ನಾನು ಅಲ್ಲಿ ಇರಬೇಕು ಅವ್ನು ಇನ್ನು ಬಂದೇ ಇಲ್ಲ ನನ್ಗೆ ಏನಂತಾರೆ ದ ವೇನೇ ನನ್ನದು ಜಾಸ್ತಿ ಇದೆ ಸರ್ ಅಲ್ಲಿಗೆ ಹೋಗಕ್ಕೆ ಸುಮಾರು ಒಂದು ಅರ್ಧ ಗಂಟೇನಾದರೂ ಬೇಕು ಸರ್ ಇನ್ನೊಂದು ಐದು ನಿಮಿಷದಲ್ಲಿ ನಾನು ಬೇರೆ ಕ್ಯಾಬ್ ಆಗಲಿ ಆಟೋ ಆಗಲಿ ತೊಕೊಂಡು ಹೋಗ್ತೀನಿ ಸರ್ ದಯಾಮಾಡಿ ಆ ಕ್ಯಾಬನ್ನು ಕ್ಯಾನ್ಸಲ್ ಮಾಡಿಬಿಡಿ ಸರ್ ಹೌದು ಸರ್ ಹೋಗೋಕ್ಕಾಗಲ್ಲ ಸರ್ ನಾನು ಬೇರೆ ತಕೊಂಡು ಹೋಗ್ತೀನಿ ಸರ್ ನನಗೆ ಅರ್ಜೆಂಟ್ ಇದೆ ಕೆಲಸ ಇದೆ ಆಯಿತು ಸರ್ ಇಡ್ತೀನಿ ಸರ್ ಥ್ಯಾಂಕ್ ಯು ಸರ್